ಹಾಂ ನಮಸ್ತೆ ಇದು ಬಾಲಾಜಿ ಹೋಟೆಲ್ ಅಲ್ಲವಾ ಕಾಪುವಿದ್ದು ಹಾಂ ಹೌದು ನಾನು ರಶ್ಮಿತಾ ಅಂತ ಇಲ್ಲೆ ಹತ್ತಿರದಿಂದ ಫೋನ್ ಮಾಡ್ತಿದ್ದೇನೆ ನಾವು ಬೆಂಗ್ಳೂರಿಂದ ಇಲ್ಲಿಗೆ ಬಂದದ್ದು ಈಗ ನಾವು ಇಲ್ಲಿದ್ದೇವೆ ಎರಡು ದಿವಸದಟ್ಟಿಗೆ ನಾನೀಗ ಒಂದು ಒಂದು ಹತ್ತು ನಿಮಿಷಕ್ಕಿಂತ ಮುಂಚೆ ಒಂದು ಫುಡ್ಡು ಮೀಲ್ ಆರ್ಡರ್ ಮಾಡಿದ್ದೆ ಹೌದು ಈಗ ಅದರ ಜೊತೆಗೆ ನನಗೇನಾದ್ರು ಸಿಹಿಯ ಐಟಮ್ಸ್ ಏನಾದರು ಇದೆಯಾ ನಿಮ್ಮ ಹೋಟೆಲಲ್ಲಿ ಯಾವುದೆಲ್ಲ ಸಿಹಿ ಪದಾರ್ಥ ಇದೆಯೋ ಒಂದು ನನಗೆ ಹೇಳ್ಬೋದಾ ಹೌದಾ ಬೇರೆ ಗುಲಾಬ್ ಜಾಮುನ್ ರಸಗುಲ್ಲ ಅದೆಲ್ಲ ಉಂಟಾ ಹೌದು ಪಾಯಸದಲ್ಲಿ ಯಾವುದೆಲ್ಲ ವೆರೈಟಿ ಉಂಟು ಹೇಳ್ಬೋದಾ ನನಗೆ ಸ್ವಲ್ಪ ಅಂದರೆ ನಮಗೆ ಸಿಹಿ ಅಂದರೆ ತುಂಬ ಇಷ್ಟ ಹಾಂ ಹೌದಾ ಆಯಿತು ಹಾಗಾದರೆ ಆಮೇಲೆ ಕೇಕ್ ಏನಾದರು ಉಂಟಾ ಕೇಕಲ್ಲಿ ಫ್ಲವರ್ಸ್ ಉಂಟಾ ವೆನಿಲಾ ವೆಮ್ ಫ್ಲೇವರು ಬಟರ್ಸ್ಕಾಚ್ ಆ ಥರ ಏನಾದರು ಉಂಟಾ ಹಾಂ ಆಯ್ತು ಹಾಗಾದರೆ ನಾನೊಂದು ನಾಲ್ಕೈದು ಐಟಮ್ಸ್ ಹೇಳ್ತೇನೆ ಆ ಐಟಮನ್ನು ನಾನು ಮುಂಚೆ ಹೇಳಿದ್ದನಲ್ಲ ಅದಕ್ಕೆ ಒಂದು ಸೇರಿಸಿ ಬಿಡ್ತೀರಾ ಆಯಿತು ನಾನು ಹೇಳ್ತೇನೆ ಒಂದು ನನಗೆ ವೆನಿಲ್ಲ ಕೇಕ್ ಕೊಡಿ ಆಮೇಲೆ ಇನ್ನೊಂದು ಗುಲಾಬ್ ಜಾಮೂನ್ ಒಂದು ಪ್ಲೇಟ್ ಕೊಡಿ ಗುಲಾಬ್ ಗುಲಾಬ್ ಜಾಮೂನಲ್ಲಿ ಎಷ್ಟು ಪೀಸ್ ಬರ್ತದೆ ಒಂದು ಪೀಸ್ ಬರ್ತದಾ ಎರಡು ಪೀಸ್ ಬರ್ತದಾ ಹಾಂ ಎರಡು ಪೀಸ್ ಬರ್ತದಲ್ಲವಾ ಓಕೆ ಅದೊಂದು ಮೂರು ಪ್ಲೇಟ್ ಹಾಕಿ ಆಯಿತಾ ಹಾ ಆಮೇಲೆ ಕೇಕ್ ಹೇಳಿದ್ದೆನಲ್ಲ ಹೌದು ರಸಗುಲ್ಲ ಒಂದು ಪ್ಲೇಟ್ ಸಾಕು ನನಗೆ ಒಂದು ಪ್ಲೇಟ್ ಹಾಕಿ ಆಮೇಲೆ ಪಾಯಸದಲ್ಲಿ ಯಾವುದು ವೆರೈಟಿ ಹೇಳಿದ್ದು ನೀವು ಇನ್ನೊಮ್ಮೆ ಹೇಳ್ತೀರಾ ನನಗೆ ಆಗ ಹೇಳಿದ್ದು ಗೊತ್ತಾಗಲಿಲ್ಲ ಒಮ್ಮೆ ರಿಪೀಟ್ ಮಾಡ್ತೀರಾ ಯಾವುದೆಲ್ಲ ಉಂಟು ಅಂತ ಆಯಿತು ಒಂದು ಗೋಧಿ ಪಾಯಸ ಹಾಂ ಇನ್ನೊಂದು ಚಿರೋಟಿ ಪಾಯ್ಸ ಚಿರೋಟಿ ಪಾಯಸ ಅಂತ ಹೇಳಿದ್ದರಲ್ಲ ಅದು ಯಾವ ಯಾವಥರ ಬರ್ತದೆ ಅಂದರೆ ನಮಗೆ ಅಷ್ಟೊಂದು ಐಡಿಯಾ ಇಲ್ಲ ಹಾಂ ಓಕೆ ಆಯಿತು ಹಾಗಾದರೆ ಅದೊಂದು ಹಾಕಿ ಅದರದ್ದು ಒಂದು ನಾವು ಟೇಸ್ಟ್ ನೋಡ್ತೀವಿ ಹೇಗಿದೆ ಅಂತ ಹಾಂ ಅದೊಂದು ಅದೊಂದು ಹಾಕಿ ನಾನಾಗ ಮೀಲ್ ಆರ್ಡರ್ ಮಾಡಿದ್ದೆ ಆಲ್ರೆಡಿ ಆರ್ಡರ್ ಮಾಡಿದ ಮೀಲಲ್ಲಿ ಒಂದು ರೈಸ್ ಬೇಕು ರೈಸ್ ನಮಗೆ ವೈಟ್ ರೈಸೇ ಬೇಕು ಬಾಲ್ಡ್ ರೈಸ್ ಬೇಡ ಆಮೇಲೆ ಒಂದು ಸಾಂಬಾರ್ ಹಾಕಿ ಆಮೇಲೆ ಒಂದು ಟೊಮೆಟೋ ಸಾರ್ ಹಾಕಿ ಆಮೇಲೆ ಉಪ್ಪಿನಕಾಯಿ ಹಾಕಿ ಆಯಿತಾ ಉಪ್ಪಿನಕಾಯಿ ಸಹ ನಮಗೆ ಮಾವಿನ ಹಣ್ಣಿದ್ದೇ ಬೇಕು ಲಿಂಬೆಕಾಯಿ ಅದು ಯಾವುದು ಬೇಡ ಮಾವಿನ ಹಣ್ಣಿನ ಉಪ್ಪಿನಕಾಯಿ ಹಾಕಿ ಆಮೇಲೆ ಹಪ್ಪಳ ಹಾಕಿ ಅದರಲ್ಲಿ ಒಂದು ಹಪ್ಪಳದಲ್ಲಿ ಸಹ ಸ್ವಲ್ಪ ಖಾರ ಹುರಿದ ಹಪ್ಪಳ ಇರಲಿ ಆಮೇಲೆ ಹೌದು ಅಷ್ಟು ಸಾಕು ಅಷ್ಟೆ ಹೇಳಿದ್ದಾಗ ನಾನು ಅದರ ಜೊತೆ ನಾನು ಈಗೆಲ್ಲ ಹೇಳಿದ್ದೆನಲ್ಲ ಕೇಕ್ ಆಮೇಲೆ ಸ್ವೀಟ್ ಗುಲಾಬ್ ಜಾಮುನ್ ರಸಗುಲ್ಲ ಅದನ್ನು ಹಾಕಿ ಆಯಿತಾ ಆಮೇಲೆ ಪಾಯಸದ್ದು ಹೇಳಿದ್ದೆನಲ್ಲ ಚಿರೋಟಿ ಅದನ್ನು ಸ ಹಾಕಿ ಹ್ಞೂಂ ಅದು ಇದೊಂದು ಎಷ್ಟು ಹೊತ್ತಿಗೆ ಬರ್ಬೋದು ಹಾಂ ಆದಷ್ಟು ಬೇಗ ಕಳಿಸಿ ಆಯಿತಾ ಯಾಕೆಂದ್ರೆ ನಾವು ಇಲ್ಲಿ ಎಲ್ಲರು ಕಾಯ್ತಿದ್ದಾರೆ ಅದಕ್ಕೋಸ್ಕರ ಹಾಂ ನಾನು ಆ್ಯಕ್ಚುಲಿ ಬೇಗನೆ ನಿಮಗೆ ಕಾಲ್ ಮಾಡಿ ಹೇಳಬೇಕಿತ್ತು ಇದನ್ನು ಅದಕ್ಕೆ ಆ್ಯಡ್ ಮಾಡಿ ಅಂತ ಆದರೆ ಸ್ವಲ್ಪ ಲೇಟ್ ಆಯಿತು ಕ್ಷಮೆ ಇರಲಿ ಲೇಟ್ ಆದದ್ದಕ್ಕೆ ಓಕೆ ಆದಷ್ಟು ಬೇಗ ಕಳಿಸಿ ಆಯಿತಾ ಆಯಿತು ಧನ್ಯವಾದಗಳು ಹಾಂ ನನ್ಗಿಸ್ಟು ಇನ್ಫರ್ಮೇಷನ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಆಯಿತಾ